ಹಲೋ ಹಾಂ ಹೇಗಿದ್ದೀಯಾ ಗೀತಾ ಚೆನ್ನಾಗಿದ್ದೀಯಾ ಹಾಂ ನಾನು ಚೆನ್ನಾಗಿದ್ದೀನಿ ಏನ್ ಗೊತ್ತಾ ನಾನು ಮೊನ್ನೆ ಫಸ್ಟ್ ಟೈಮು ಕೇಸ್ರಿಭಾತ್ ಮಾಡಿದೆ ಅದು ತುಂಬ ನನಗೆ ಇಷ್ಟ ನನಗೆ ಅಮ್ಮ ಅಂದರೆ ತುಂಬ ಇಷ್ಟ ಅಮ್ಮ ನನಗೆ ಏನು ಬರಲ್ಲ ಒಂದು ಅಡಿಗೆ ಮಾಡೋದೇಳ್ಕೊಡಮ್ಮ ಯಾವುದಾದ್ರೂ ಒಂದು ಸ್ವೀಟ್ ಮಾಡೋದೇಳ್ಕೊಡಮ್ಮ ಅಂದೆ ಆಮೇಲೆ ನಮ್ಮಅಮ್ಮ ನಿಂಗೇನು ಇಷ್ಟ ಅಂತ ಕೇಳಿದ್ರು ನಾನು ಅಮ್ಮ ನನಗೆ ಕೇಸ್ರಿಭಾತ್ ಅಂದರೆ ತುಂಬ ಇಷ್ಟ ಅಮ್ಮ ನೀನು ನಂಗೆ ಹೇಳ್ಕೊಡ್ತಿಯಾ ಅಮ್ಮ ಅಂದೆ ಹೌದ ಪುಟ್ಟ ಬಾ ನಿನಗೇಳ್ಕೊಡ್ತೀನಿ ಅಂತೇಳಿಬಿಟ್ಟು ಪಸ್ಟ್ ಟೈಮ್ ನಾನು ಗ್ಯಾಸೆ ಸ್ಟೌವ್ವೇ ಅಂಟಿಸಿರ್ಲ್ಲಿಲ್ಲ ಅಂಥದ್ದು ಹೋಗಿ ನಾನು ಗ್ಯಾಸು ಹತ್ರ ಹೋದೆ ಫಸ್ಟ್ ಟೈಮು ಆಮೇಲೆ ನಮ್ಮ ಅಮ್ಮ ಕೇಸ್ರಿಭಾತ್ಗೆ ಬೇಕಾಗಿರೋದು ಎಲ್ಲ ಸಾಮಾನುಗಳು ಹೇಳ್ಕೊಟ್ರು ಸಕ್ಕರೆ ಮತ್ತು ರವೆ ಮತ್ತು ಕೇಸರಿ ಕಲ್ಲರು ಏಲಕ್ಕಿ ನೀರು ದ್ರಾಕ್ಷಿ ಗೋಡಂಬಿ ಆಮೇಲೆ ಬಾಳೆಹಣ್ಣು ಎಲ್ಲ ತೆಗದ್ರು ತೆಗದು ಇದೆಲ್ಲ ನೋಡಮ್ಮ ಇಷ್ಟಿಷ್ಟು ಪ್ರಮಾಣದಲ್ಲಿ ಇಷ್ಟಿಷ್ಟು ಹಾಕ್ಬೇಕು ಇಷ್ಟು ಜನಕ್ಕಂದರೆ ಇಷ್ಟು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು ಆಮೇಲೆ ಹ್ಞೂ ಸರಿಯಮ್ಮ ಹೆಂಗ್ ಮಾಡೋದಮ್ಮ ಅಂದೆ ಆಮೇಲೆ ನಮ್ಮ ಅಮ್ಮ ಏನ್ಮಾಡಿದ್ರು ಗೊತ್ತ ಕಣೆ ಪಸ್ಟು ರವೆನೆಲ್ಲ ಹುರ್ಕೋ ಅಂದರು ನಾನೆಲ್ಲ ಸ್ಲಿಮ್ಮಲ್ಲಿಟ್ಟು ರವೆ ಎಲ್ಲ ಉಡ್ ಹುರ್ಕೊಂಡೆ ಹಾಂ ಮತ್ತು ರವೆ ಹುರ್ಕೊಂಡ್ ಪಕ್ಕಕ್ಕಿಟ್ಬಿಟ್ಟು ಮತ್ತು ನೀರಾಕಿ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗ್ ಕುದಿಸ್ಬೇಕು ಅಂತ ಹೇಳ್ಕೊಟ್ ಲಿಮಿಟ್ ಸಕ್ ಇವಾಗ ನೀರು ಎಷ್ಟು ಇದ್ದರೆ ಅದರ ಎರಡರಷ್ಟು ಸಕ್ಕರೆ ಹಾಕ್ಬೇಕು ಅಂತೇಳ್ಕೊಟ್ರು ಮತ್ತು ನಾನು ಸಕ್ಕರೆನ ಹಂಗೆ ಹಾಕ್ದೆ ನಾನು ಮತ್ತೆ ಕೇಸರಿ ಕಲ್ಲರ್ ಹಾಕ್ಬೇಕು ಅಂದರು ಹಾಕ್ದೆ ಚೆನ್ನಾಗಿ ಕುದಿಯೋಕೆ ಬಿಟ್ಟೆ ಇನ್ನೊಂದು ಸ್ಟೌವ್ ಇನ್ನೊಂದು ಕಡೆ ಗ್ಯಾಸ್ ಅಂಟಿಸ್ಕೊಂಡು ನಾನು ಇದು ರವೆ ರವೆ ಸೈಡ್ಗಿಟ್ಟೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಮತ್ತು ಅದನ್ನ ಸೈಡ್ಗಿಟ್ಟೆ ಮತ್ತು ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡೆ ಚೆನ್ನಾಗ್ ಕುಟ್ಕೊಂಡು ಆಮೇಲೆ ಬಾಳೆಹಣ್ನ ಚಿಕ್ಕ ಚಿಕ್ದಾಗಿ ಕಟ್ ಮಾಡಿ ಇದಕ್ಕೆ ನೀರು ಚೆನ್ನಾಗ್ ಮರಳಾಕೆ ಇಟ್ಟಿದ್ರಲ್ಲ ಕುದಿಯಕೆ ಅದಕ್ಕೆ ಹಾಕದ್ನಿ ಕಣೆ ಆಮೇಲೆ ಅದು ಬಾಳೆಣ್ಣು ನೀರು ಮತ್ತು ಸಕ್ಕರೆ ಕೇಸರಿ ಕಲ್ಲರು ಚೆನ್ನಾಗ್ ಕುದಿತಾ ಇತ್ತು ಆಮೇಲೆ ಈ ನಾನು ರವೆ ಎಲ್ಲ ಇದಿತ್ತಲ್ಲ ಒಂದು ಆ ಹಾಫ್ ಆನ್ ಅವರ್ರು ಕುದಿಸಿದೆ ಕಣೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ದೆ ಆಮೇಲೆ ರವೆ ಹಾಕಿ ಚೆನ್ನಾಗೆ ಸ್ಲಿಮ್ಮಲ್ಲಿಟ್ಕೊಂಡೆ ಸ್ಲಿಮ್ಮಲ್ಲಿಟ್ಕೊಂಡು ಚೆನ್ನಾಗ್ ತಿರುವಿ ಕೊಡ್ತಾಯಿದ್ದೆ ಚೆನ್ನಾಗ್ ತಿರುವಿ ಕೊಟ್ಟಿದಾದಮೇಲೆ ಸಲ್ಪ ಗಟ್ಟಿ ಬರೋವರೆಗೂ ತಿರುವಿ ಕೊಡ್ತಾ ಇರಬೇಕು ನಮ್ಮಅಮ್ಮ ಹಂಗೆ ಹೇಳ್ಕೊಡ್ತಾನೆ ಇದ್ದರು ಈ ಥರ ತಿರುವು ಅಂತ ಮತ್ತು ಆ ಥರ ಎಲ್ಲ ತಿರುವಿದೆ ಮತ್ತು ಅದು ಗಟ್ಟಿ ಬಂತು ಸಲ್ಪ ಗಟ್ಟಿ ಬಂತು ಒಂದೈದು ನಿಮಿಷ ಕುದಿಯಕೆ ಬಿಟ್ಟೆ ಮತ್ತು ಸ್ಟೌವು ಐದು ನಿಮಿಷ ಕುದಿಯಕೆ ಬಿಟ್ಟು ಸ್ಟೌವು ಆಫ್ ಮಾಡಿದೆ ಆಮೇಲೆ ನಮ್ಮಅಮ್ಮ ಅದ್ರಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕಮ್ಮ ಅಂದರು ಆಮೇಲೆ ನಾನು ತುಪ್ಪ ಹಾಕ್ದೆ ಕಣೆ ಆಮೇಲೆ ನನಗೆ ತುಪ್ಪ ಹಾಕಿದ್ದಾಯ್ತು ಮಾಡಿದ್ದಾಯ್ತು ನನಗೆ ಭಯ ಅಯ್ಯೋ ನಾನು ಹೆಂಗ್ ಮಾಡಿದ್ದಿನೋ ಯಾರು ಅಪ್ಪ ತಿಂತರೋ ಅಮ್ಮ ತಿಂತರೋ ನನ್ನ ತಮ್ಮ ತಂಗಿ ಎಲ್ಲ ಏನು ಅಂತಾರೋ ತಿಂದರೆ ಅವ್ರಿಗೇನಾದ್ರೂ ಆಗಿಬಿಡತ್ತೋ ಹೆಂಗ್ ಮಾಡಿದ್ದಿನೋ ಏನೋ ಅಂತೇಳಿಬಿಟ್ಟು ನನಗೆ ತುಂಬ ಭಯ ಕಾಡ್ತಾಯಿತ್ತು ಆಮೇಲೆ ಏನು ಮಾಡಿದೆ ಅಮ್ಮ ನನಗೆ ನಂಗೆ ಭಯ ಆಗುತೈತಮ್ಮ ಅಂದೆ ಆಮೇಲೆ ನಮ್ಮಅಮ್ಮ ಏನು ಭಯ ಪಡಬೇಡಮ್ಮ ನಾನು ನೋಡಿದ್ನಲ್ಲ ನಾನು ಇದ್ನಲ್ಲ ನೀಟಾಗಿ ನಾನು ಮಾಡಿದಿನಲ್ಲ ನಾನು ಮಾಡೋದ್ನೇಳಿಕೊಟ್ಟಿದ್ನಲ್ಲ ನೀನು ನಾನು ಮಾಡಿದಂಗೆ ಕರೆಟ್ಟಾಗಿ ಮಾಡಿದ್ದೀಯಾ ಏನು ನೀನು ಭಯ ಪಟ್ಕೊಂಬೇಡ ನಡಿ ನೀನು ಬಾ ಎಲ್ಲಾರ್ಗುನು ಬಟ್ಲಿಗೆ ತಟ್ಟೆಗೆ ಹಾಕಿ ಕೊಡು ಏನು ಆಗಲ್ಲ ಚೆನ್ನಾಗೈತೆ ಅಂತ ಹೇಳ್ತಾರೆ ಅಂದರು ಆಮೇಲೆ ನಾನು ಭಯದಿಂದ ಹೋಗಿ ಎಲ್ಲ ಡೈನಿಂಗ್ ಟೇಬಲ್ ಮೇಲಾಕಿ ಕುಂಡ್ಸಿ ಎಲ್ಲಾರ್ನು ಎಲ್ಲಾರಿಗೂ ನಾನು ಫಸ್ಟ್ ಟೈಮ್ ಮಾಡಿರೋದು ಅಡಿಗೆ ನನಗೆ ತುಂಬ ಖುಷಿಯಾಯ್ತು ಅಂದುಬಿಟ್ಟು ಎಲ್ಲಾರಿಗೂ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡಿಕೋಬೇಡಿ ಅಂತೇಳ್ಬಿಟ್ಟು ಎಲ್ಲಾರಿಗೂ ಹಾಕ್ಕೊಟ್ಟೆ ಸ್ವಲ್ಪ ಸ್ವಲ್ಪ ಅವರು ಚೆನ್ನಾಗಿ ತಿಂದರು ತಿಂದುಬಿಟ್ಟು ಅಯ್ಯೋ ಸೂಪ್ಪರಾಗಿದೆ ಅಕ್ಕ ಚೆನ್ನಾಗಿದೆಯಮ್ಮ ಅಯ್ಯೋ ಒಂದೇ ದಿಸಕ್ಕೆ ಕಲ್ಕೋಬಿಟ್ಟಲ್ಲಮ್ಮ ಅಂತ ಹೇಳದ್ರು ನಮ್ಮಅಮ್ಮ ನನ್ನ ಪಕ್ಕದಲ್ಲೇ ಇದ್ದರಲ್ವಾ ಅದಕ್ಕೆ ನಾನು ಚೆನ್ನಾಗ್ ಮಾಡಿದೆ ನಮ್ಮಅಮ್ಮ ಹೆಂಗ್ ಹೇಳ್ಕೊಟ್ರು ಅಳ್ತೆ ಪ್ರಕಾರ್ವಾಗಿ ಹಾಕೇ ಮಾಡಿದೆ ಅಂತೇಳಿದೆ ನಮ್ಮಅಮ್ಮಗಂತು ತುಂಬ ಖುಷಿಯಾಯ್ತು ನನ್ನ ಮಗಳು ಫಸ್ಟ್ ಟೈಮು ಈ ಥರ ಮಾಡಿದ್ಲಲ್ಲ ಅಡಿಗೆ ಕೇಸ್ರಿಭಾತು ಓಟ್ಲಲ್ ಯಾವ ಥರ ಮಾಡಿದ್ರ್ ಮಾಡ್ತಾರೋ ಅದೇ ಥರನೇ ಮಾಡಿದೆ ಕಣೆ ನಾನು ನನಗಂತೂ ತುಂಬ ಇಷ್ಟ ಆಯಿತು ಕೇಸ್ರಿಭಾತು ಆಮೇಲೆ ನಮ್ಮಅಮ್ಮನ್ಗಂತೂ ತುಂಬ ಖುಷಿಯಾಯ್ತು ನನ್ನ ಮಗಳು ಯಾವತ್ತೂ ಅಡಿಗೆ ಮನೆಗೆ ಬಂದಿಲ್ಲ ಆದರು ಬಂದ್ಲಲ್ಲ ಇವಳು ಬಂದು ಕೇಸ್ರಿಭಾತ್ ಕಲ್ತಲ್ಲ ನಾನು ಅದು ನನ್ನ ಫಸ್ಟ್ ಅಡಿಗೆ ಅದು ಅಡಿಗೆ ಮನೆಗೋಗಿದ್ದು ಫಸ್ಟ್ ಟೈಮು ಕಲಿತದ್ದು ಫಸ್ಟ್ ಟೈಮು ಮಾಡಿದ್ದು ಫಸ್ಟ್ ಟೈಮು ನಂಗೆ ತುಂಬ ಖುಷಿಯಾಯ್ತು ಕಣೆ ನಮ್ಮಅಮ್ಮ ಆ ಥರ ಹೇಳ್ಕೊಟ್ರು ನಮ್ಮಅಮ್ಮ ಅಂದರೆ ನಂಗೆ ತುಂಬ ಇಷ್ಟ ನಮ್ಮಅಮ್ಮಂಗೆ ಅದಕ್ಕೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಅಡಿಗೆ ಮಾಡೋದೇಳ್ಕೊಟ್ಟಿದ್ದಕ್ಕೆ ಹ್ಞೂ ಆಯಿತು ಕಣೆ ಬಾಯ್ ಕಣೆ